ಕ್ರಿಕೆಟಾ ಭಾರಿ ಆಡ್ತನೆ ಒಬ್ಬ ಸಚಿನ್ ಬಿ ಭಾರಿ ಆಡ್ತಾನ ವಿರಾಟ್ ಕೊಹ್ಲಿ ಧೋನಿ ಭಾರಿ ಆಡ್ತಾರೆ ಕ್ರಿಕೆಟ್ ಅಂದರು ಬಿ ಕ್ರಿಕೆಟಾ ಸಚಿನ್ ರೇ ಆರು ಬಾಲೀಗೆ ಆರು ಸಿಕ್ಸ್ ಹೊಡ್ದಾನೊ ಒನ್ಸತಿ ಯವ್ವಾಗ ಕ್ರಿಕೆಟ್ ಅಂದರೆ ಭಾರಿ ನನ್ಗು ಕ್ರಿಕೆಟ್ ಅಂದ್ರೆ ಭಾರಿ ಇಷ್ಟಪ್ಪ ಕ್ರಿಕೆಟ್ ಆಡದಂದ್ರೇ ಹಿಂಗೆ ಹುಚ್ದ್ ಆಡ್ತ ಬೊಗ್ಬಾರ್ದ್ ಆಡ್ತಿದ ನಾನು ಕ್ರಿಕೆಟ್ ಗಿಕೆಟ್ ಅಂದ್ರೆ ಬೊಕ್ಕು ಆಡ್ತಿದೋ ವಿರಾಟ್ ಕೊಯ್ಲಿ ಬಿ ಭಾರಿ ಒನ್ ಡೇದಾಗ ಟಿ ಟ್ವೆಂಟ್ಯಾಗ ಒಸ್ಟ್ರೋದಾಗ ಹಿಸ್ಟ್ರಿ ಮಾಡ್ಯಾನಪ್ಪ ಎಲ್ಲಾ ಇದು ಮಾಡ್ಯಾನೆ ಅಂದರ್ ಬಿ ಅವಾ ಟ್ಯಾಲೆಂಟಪ್ಪ ಅವ ವಿರಾಟ್ ಕೊಹ್ಲಿ ಬಿ ಹಂಗೇ ಎಂ ಎಸ್ ಧೋನಿ ಬಿ ಹಂಗೇ ಮತ್ತು ಮ್ಯಾಕ್ಸ್ವೆಲ್ ಬಿ ಭಾರಿ ಗೇಲ್ ರೇ ಹೆಲಿಕ್ಯಾಪ್ಟ್ರ್ ಶಾಟ್ರೇ ಹೇಳೋಕ್ಕೆ ಬೇಡ ಒಂದು ಓವರ್ನೆ ಪಿಕ್ಸು ಒಂದು ಹೆಲಿಕ್ಯಾಪ್ಟರ್ ಶಾಟ್ ಹೊಡ್ಯತನಾ ಮುಂದಿಗ್ಗೆ ಮುಂದಕ್ಕೆ ಇದು ಮಾಡೋದು ಗೇಲ್ ಅಂದರೆ ಗೇಲಂದು ಟ್ಯಾಲೆಂಟ್ ಭಾರಿ ಬಾಲಾ ಹೆಂಗೆ ಬರ್ತದೆ ನೋಡ್ತನೆ ಅಂದರೆ ಬಿ ಬಂದ್ರುಬೆ ಸೊಬ್ಕಾ ಹೆಲಿಕ್ಯಾಪ್ಟರ್ ಶಾಟ್ ಹೊಡೆದು ಬುಡ್ತನೆ ಕಡೆಗೆ ಆತನ ಮತ್ತು ಅಲ್ಲೆದೆಲ್ಲೇ ನಮ್ದು ಇವನು ಬಾರಿದದ್ ದೋನಿದು ಎಂ ಎಸ್ ಧೋನಿ ಅವ್ರದೆ ಕಿಪ್ಪಿಂಗರೇ ಹೆಳಪ್ರೇ ಇಲ್ಲ ಅದು ಎಂಥ ಬಾಲ್ ಬಿ ಇರ್ಲಕ್ಕೆ ಎಂಥ ಬಾಲ್ ಬಿ ಇರ್ಲಕ್ಕೆ ಹಿಂಗೆ ಹಿಂಗೆ ನಾರ್ಮಲ್ ಹಿಂಗೆ ಲೆಫ್ಟ್ ಹ್ಯಾಂಡ್ಲೆ ಕೈಲೆ ಹಿಡ್ದುಬಿಟ್ಟು ಕಡ್ಯಕ್ಕೆ ಅಂದರೆ ಬಿ ಅವ್ರು ಧೋನಿ ಬಿ ಭಾರಿ ಅದ್ರಗೆ ಬರೆ ಈಗ ವೀರ ವಿರಾಟ್ ಕೊಹ್ಲಿನೆ ಕ್ಯಾಪ್ಟನ್ ಟೀಮ್ ಕ್ಯಾಪ್ಟನ್ ಅವ್ರೆಯವ ಕೊಚೆರ್ನು ವಿರಾಟ್ ಕೊಹ್ಲಿನೆನ ಅವ್ನು ವಿರಾಟ್ ಕೊಹ್ಲಿ ಭಾರಿ ಅದ ಮನುಷ್ಯ ಚಲೊ ಆಡ್ತಾನೆ ಅವ ಬಿ ಈಗ ಯಾಕಂದ್ರೆ ಅವನು ಕ್ರಿಕೆಟಲ್ಲಿ ಭಾರಿ ಸಕ್ಸಸಿಗೆ ಜ ಟಚಪ್ ಆಗ್ಯಾನ ಒನ್ ಮಾಕ್ಸ್ವೆಲ್ನು ಜರ ಮನುಷ್ಯ ಚಲೊ ಮಾಕ್ಸ್ವೆಲ್ನು ಕ್ರಿಕೆಟ್ ಗ್ರಿಕೆಟ್ ಏನು ಕತೆ ಯಾಕಂದ್ರೆ ಆಡ್ತನಲ ಅವನು ಭಾರಿ ಆಡ್ತನಾ ದ್ರಾವಿಡ್ ಬಿ ಮನುಷ್ಯ ಏನು ಸಿಕ್ಕು ಬಿಡ್ತನಪ್ಪೋ ಕೋಚರ್ ಇದ್ದನಾ ಅದ್ರಗೆ ಬೇರೆ ಅವಾ ಬಿ ಈಗ ವಿರಾಟ್ ಕೊಹ್ಲಿ ಕೋಚರ್ ಮೊದ್ಲೆ ಅವನೆ ಕೋಚರ್ ಇದ್ಯನ ಏನಂತನ್ ಇವ ಧವನ್ ಧವನ್ ಅರೆ ಕೇಳಕ್ ಬೇಡ ಹೊಡ್ದವನಂದ್ರೆ ಹೊರಗೆ ಬಾಲ್ ಪುರಾ ಹಿಂಗೆ ಹೊಡ್ದವನಂದ್ರೆ ಬಾಲ್ ಹೊರಗೆ ನಿಂದ್ರಲ್ಲೆ ಹಂಗ್ ಕರಾಬ್ ಹೊಡಿತಾನೆ ಬಾಲ್ ಅಂದರೆ ಬಿ ಅವನು ಬಿ ಮತ್ತು ಇವ ಇನ್ನೊಬ್ಬ ಸಂದೀಪ್ ಶರ್ಮ ಅಂತಾನ ಅವ ಒಂದು ಓವರಿಗೆ ಫಿಕ್ಸ್ ಒಂದು ವಿಕೆಟ್ ತಗೊಂಡೆ ಬರ್ತಾನೆ ಭಾರಿ ಅನೆ ಅಂದರೆ ಬಿ ಜರ ಬಾಲಾ ಸ್ಪಿನ್ ಆಗ್ತವೆ ಜರ ಸ್ಲೋ ಮಾಡ್ಬೇಕು ಬಾಲ ಜರಾನೆ ಬಾಲ ಸ್ಲೋ ಮಾಡೋದ್ರಂತಿ ಕ್ಲಿಕ್ಕೆ ಅವಂದು ಬಾ ಹಂಡ್ರೆಡ್ ಪರ್ಸೆಂಟ್ ವಿಕೆಟ್ ತೆಗಿತಾನೆ ಎನ್ಬಿ ಮಾಣಿ ವಿಕೆಟನ್ನೆ ಹಿಂಗಲ್ ನಾರ್ಮಲ್ ವಿಕೆಟ್ ತಕ್ಕೊಂಡೆ ಬರ್ತಾನೆ ಭಾರಿ ತೆಗಿತಾನೆ ಅಂದರೆ ಬಿ ಅದ್ರಗೆ ಬೇರೆ ಈಗ ವಿರಾಟ್ ಕೊಹ್ಲಿ ಬಿ ಹಂಗೆ ಆಡೋದಂದ್ರಾ ಹಿಂಗೆ ನಾರ್ಮಲ್ ಆಡೋಲ್ಲ ಏನು ಹಿಂಗೆ ಹೊಡೆದ್ರೆ ಹಿಂಗ್ ಟಚ್ ಆಗ್ಬೇಕು ಹಿಂಗ್ ಹಂಗೆ ಲೆಕ್ಕಕ್ಕೆ ಆಡದೇ ಈ ವಿರಾಟ್ ಕೊಹ್ಲಿ ಬಿ ಅದ್ರಾಗೆ ಬೇರೆ ಈಗ ಅವ್ನು ಯಾರು ಇನ್ನೊಬ್ಬವ ಅವ ಯಾರು ಒಪ್ಪಾ ವೆಸ್ಟ್ ಇಂಡೀಸ್ ಪ್ಲೇಯರ್ ಅವ ಯಾರೊ ಆಡ್ತನಲ್ಲ ಹೆಸ್ರ್ ಏನೋಪ್ಪ ರೋಹಿತ್ ಶರ್ಮ ಇಲ್ಲ ರೋಹಿತ್ ಶರ್ಮನ ಇನ್ನೊಬ್ಬ ಅವ್ನೆ ರೋಹಿತ್ ಶರ್ಮ ಬಿ ಹೆಸರು ಭಾರಿ ಇದವೆ ಒನ್ ಪೂರ ಒನ್ ಡೇದಾಗಂತು ಒನ್ಸ್ ಆಡ್ಯನೊ ಲಾಸ್ಟ ಟೈಮ್ ಮತ್ತೆ ಲಾಸ್ಟ ಟೈಮ್ ಐ ಪಿ ಎಲ್ದಾಗ್ರೀ ಹೆಂಗೆ ಕೊಟ್ಟ ಹೇಳ್ದಿನೀ ಒನ್ ಬಾಲ್ ಎದ್ರು ನಿಂತು ಹೊಡ್ದಾನ ಅವ ಬಿ ಭಾರಿ ಆಡ್ತಾನೆ ಅವ ಬಿ ಏನು ಅಂತಾರೆ ಯೂಸುಫ್ ಪಟಾಣ್ ಅಯ್ಯಪ್ಪೋ ಅವ್ನದ್ರೆ ಕೇಳೋಕ್ ಹೋಬಾಡ್ದು ನಾವು ಬಾಲಿಂಗ್ ಹಿಂಗೆ ಪೇಕು ಪೇಕು ಬಾಲಿಂಗ್ ಅಂದರೆ ಬಾಲ್ ಸೀದ ಹಾಕೋದ್ ಎರ್ರಾಬ್ಬಿ ಸೀದಾ ಹಾಕೋದ್ ಇವ್ರಿಗೆ ಏನು ಟಕ್ಕ ಪಡ್ತವ್ಬೇಕಂದರೆ ವಿರಾಟ್ ಕೊಹ್ಲಿನೇ ಅವ ಹೊಸ ಮಂದಿಗೆ ವಿರಾಟ್ ಕೊಹ್ಲಿಗೆ ಟಕ್ಕ ಬರ್ತು ಆಗೋಲ್ಲ ಅಲ್ಲೆದಲ್ಲೇ ಇವ ಧೋನಿ ಮೀರ್ಸಾದವ್ರು ಯಾರ್ಬಿ ಏನು ಮತ್ತು ವಿರಾಟ್ ಕೊಹ್ಲಿ ಸುಮ್ಮಿ ಈಗೀಗ ಬಂದಾನ್ ಬಿಡೂ ಧೋನಿತ ಗೊತ್ತಿದ್ದ ಹೊಡ್ದಾನೆ ಅಂದ್ರೆ ಹೊರಗೆ ಸಿಕ್ಸೇ ಮತ್ತೊಂದು ಹಿಸ್ಟ್ರಿನೆ ಅದು ಸಚಿನೆ ಮತ್ತು ಲಾಸ್ಟ ಟೈಮ್ ರಿಟೈರ್ಮೆಂಟ್ ಆದನು ಚಲೊ ಆಯ್ತು ಅವನೂ ಏನೆ ಏನಾತದು ವಿರಾಟ್ ಕೊಹ್ಲಿ ಕೈನ್ಯಾಗ ಈ ನೆಕ್ಸ್ಟ್ ಐ ಪಿ ಎಲ್ನಾಗಾ ಅವನದೆ ಈ ಸಲ ಕಪ್ ಅವ್ನ ಕೈಗೆ ತಗೋಬರ್ತಿನಿ ಈ ಸಲ ಅಂದರೆ ಬಿ ಕ್ರಿಕೆಟ್ ಭಾರಿ ಆಡ್ತಾರೆ ಅಂದರೆ ಬಿ ಅವ್ರು ಎಲ್ಲರು ನಾ ಇನ್ನೊಂದು ಇಬ್ಬರು ಮೂವರು ಅವರು ಭಾರಿ ಆಡ್ತಾರೆ ಮುಂಗ್ರ ಭಾರಿ ಅಂದ್ರೆ ಭಾರಿ ಕರ್ನಾಟಕದಾಗೆ ನಿಮ್ಮ ಹಿಂಗೆ ಹೊಡಿತರೋ ಹೊಡೆದ್ರೆ ಸಿಕ್ಸ್ ಹೊರಗೆಪ ಕ್ರಿಸ್ಗೆಲ್ ಬಿ ಈಗ ನೆಕ್ಸ್ಟ್ ಆರ್ ಸಿ ಬಿ ಟೀಮ್ನಾಗೆ ವಿರಾಟ್ ಕೊಹ್ಲಿ ಸಂದೀಪ್ ಶರ್ಮ ರೋಹಿತ್ ಶರ್ಮ ಮತ್ತು ಇವ ಯಾರು ಸಚಿನ ದ್ರಾವಿಡ ಇನೊಂದು ಇಬ್ಬರು ಮೂವರು ರಾದ್ರು ಅಂದ್ರೆ ಭಯಂಕರ ಹೊಡೀತಾರೆ ಟಚ್ಚೇ ಬಾಲ್ ಈ ನೆಕ್ಸ್ಟ್ ಲೆವೆಲ್ ಏನಪ್ಪಾ ಅಂದ್ರೆ ಈಗ ಟ್ವೆಂಟಿ ಫೋರ್ ಐ ಪಿ ಎಲ್ ಅದ ಅಲ್ಲ ಹೊಸ್ ಮಂದಿ ಒಂದು ಸೈಡ್ ನಿಂತು ಆಟಾಡ್ತಾರೆ ನೋಡಿ ಎಲ್ಲರು